ಹಲೋ ಮೇಡಮ್ ಟ್ರಾವೆಲ್ ಏಜೆನ್ಸಿ ಅವ್ರಾ ನೀವು ಮೇಡಮ್ ನಾವು ಒಂದು ಎಂಟು ಹತ್ತು ಜನ ಇದ್ದೀವಿ ನಾವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿತ್ತು ನಮಗೆ ಸ್ವಲ್ಪ ಗಾಡಿ ಬೇಕಿತ್ತು ಯಾವ ಥರ ಗಾಡಿ ಸಿಗ್ಬೋದು ಈಗ ಒಂದು ಹತ್ತು ಜನಕ್ಕಾದರೆ ಮೇಡಮ್

ಹಾಂ ಮೇಡಮ್ ಹಂಗಾದ್ರೆ ನಮಗೆ ಟೀ ಟಿಯೆ ಸಾಕು ಮಕ್ಕಳು ಏನಿಲ್ಲ ನಾವು ಒಂದು ಹತ್ತು ಜನ ಅಲ್ಲವಾ ದೊಡ್ಡ ದೊಡ್ಡೋರು ಮೇಡಮ್ ಹಾಗಾಗಿ ಟಿ ಟಿ ಗಾಡಿಯೇ ಇರಲಿ ನಮಗೆ ಅದು ಚಾಮುಂಡಿ ಬೆಟ್ಟಗೋಗಿ ಟೈಮ್ ಆದ್ರೆ ಬೇರೆ ಪ್ಲೇಸಿಗೂ ಹೋಗ್ಬೇಕು ಎಷ್ಟು ಅಮೌಂಟು ಏನಂತ ತಿಳಿಸ್ತೀರಾ ಮೇಡಮ್ ಅದೆ ಟೈಮ್ಸು ಸಾಕಾದರೆ ಹೋಗೋಣ ಅನ್ಕೊಂಡಿದೀವ್ ಮೇಡಮ್ ಈಗ ಸಧ್ಯಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೇಳಿ ಮೇಡಮ್ ಎಷ್ಟಾಗ್ಬೋದು ಅಮೌಂಟು ಅಂತ ಹೇಳ್ತೀರಾ ಹತ್ತು ಜನಕ್ಕೆ ಇಲ್ಲ ಇಲ್ಲ ಮೇಡಮ್ ಮೆಟ್ಲು ಹತ್ತಿ ಹೋಗೊಕೆ ಅಷ್ಟು ಪಾಪ ಏಜ್ ಇರೋರು ಇದ್ದಾರೆ ಸ್ವಲ್ಪ ಹಾಗಾಗಿ ನಮಗೆ ಡೈರೆಕ್ಟ್ ಗಾಡಿ ಬೆಟ್ಟದ ಹತ್ರಕ್ಕೆ ಹೋಗಿ ಬಿಡಬೇಕು ಜನಗಳನ್ನು ಹಾಗಾಗಿ ಎಷ್ಟು ಅಮೌಂಟು ಅಂತ ಹೇಳಿದ್ರೆಯೇ ಮೇಡಮ್ ಹೇಳ್ಬೌದು ಎಷ್ಟಾಗುತ್ತೆ ಎಲ್ಲ ಸಿಕ್ಸ್ ತೌಸಂಡ್ಸ ಅಯ್ಯೋ ಅಷ್ಟೊಂದು ಹೇಳ್ತಾ ಇದ್ದೀರಾ ಹತ್ತು ಜನಕ್ಕೆ ಕಡಿಮೆ ಮಾಡ್ಕೊಳಲ್ವಾ ಇಲ್ಲ ನಾವು ನೆಕ್ಸ್ಟ್ ತಿಂಗಳು ಒಂದು ಇಪ್ಪತ್ತು ಮೂವತ್ತು ಜನ ಬೇರೆ ಕಡೆಗೂ ಹೋಗ್ಬೇಕು ಅನ್ಕೊಂಡಿದೀವಿ ಆಗ ಈಗಲೇ ಮಾಡಿಕೊಟ್ರೆ ಕಡ್ಮೆಯಲ್ಲಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ತಿಂಗ್ಳು ಬೇಕಾದ್ರ್ ನಿಮಗೆ ಹೇಳ್ತಿವಿ ನಿಮ್ಮದು ಗಾಡಿಲೇ ಹೋಗ್ಬೋದು ಹೊರಗಡೆ ಅಂತ ಹಾಂ ತ್ಯಾಂಕ್ ಯು ಮೇಡಮ್ ಕಡಿಮೆ ಮಾಡ್ಕೊಂಡಿದ್ಕೆ ಈಗ ಫುಲ್ಲು ಪೇ ಮಾಡಬೇಕಾ ಮೇಡಮ್ ಅಮೌಂಟೆಲ್ಲ ಈಗಲೇ ತಕ್ಷಣಕ್ಕೆ

ಹಾಂ ಲೊಕೇಶನ್ ಎಲ್ಲ ಕಳಿಸ್ಕೊಡ್ತೀವಿ ಇಷ್ಟು ಗಂಟೆಗೆ ಪಕ್ಕ ನಮಗೆ ಪಿಕಪ್ ಮಾಡಿಕೊಡ್ಬೇಕು ಮೇಡಮ್ ಇಷ್ಟು ಗಂಟೆ ಒಳಗೆ ಪಿಕಪ್ ಮಾಡ್ಬಿಟ್ರೆ ನಾವು ನೆಕ್ಸ್ಟ್ ಇಯರ್ ಹೋಗ್ತೀವಲ್ಲ ಆಗ ನಿಮಗೆ ಹೇಳ್ತೀವಿ ಕಡಿಮೆ ಮಾಡಿಕೊಟ್ರೆ ಸರಿ ಓಕೆ ಮೇಡಮ್ ತ್ಯಾಂಕ್ಸ್ ಮೇಡಮ್ ಕಡಿಮೆ ಮಾಡಿಕೊಟ್ಟಿದ್ಕೆ ಕಳಿಸ್ತೀನಿ ಮೇಡಮ್ ನಾವು ಲೊಕೇಶನ್ ಎಲ್ಲ ಕಳಿಸ್ತೀವಿ ಅದಷ್ಟು ಬೇಗ ಕಳಿಸ್ಕೊಡಿ ಲೇಟ್ ಅಂತೂ ಬೇಡ